ನಾನು ಮನೆಯಿಂದ ಬಾವಿಯಿಂದ ನೀರನ್ನು ತೆಗೆಯೋಕ್ಕೆ ಹಗ್ಗದ ಸಹಾಯ ಪಡೆದು ಕೊಡಪಾನದಿಂದ ತೆಗೀತೇನೆ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಬಾವಿಯ ನೀರನ್ನೇ ಬಳಸುವುದು ಹಾಗಾಗಿ ನಾನು ದಿನಾಲು ಬಾವಿಯಿಂದ ನೀರನ್ನು ತೆಗೀತೇನೆ ಇದು ನಮ್ಮ ಮನೆಯಲ್ಲಿ ಮೊದಲಿಂದಲೂ ಹೀಗೆಯೇ ನಡೆಯೋದು ಬೆಳಗ್ಗೆಯೇ ದಿನಪೂರ್ತಿ ಎಷ್ಟು ನೀರು ಬೇಕು ಅಷ್ಟನ್ನು ಬೆಳಗ್ಗೆಯೇ ಸೇದಿ ತೆಗೆದಿಟ್ಟುಕೊಳ್ತೇವೆ ಆದರೆ ಈಗ ತಂತ್ರಜ್ಞಾನ ಮುಂದುವರಿದ ಹಾಗೆಯೇ ಈ ಕೊಡಪಾನದಿಂದ ನೀರು ತೆಗೆಯೋದು ತುಂಬ ಮನೆಗಳಲ್ಲಿ ಕಮ್ಮಿಯಾಗಿದೆ ಯಾಕೆಂದರೆ ಈಗ ವಿದ್ಯುತ್ ಉಪಯೋಗಿಸಿಕೊಂಡು ನೀರನ್ನು ತೆಗ್ಯೋದನ್ನು ನಾವು ಎಲ್ಲರ ಮನೆಯಲ್ಲಿ ನೋಡಬಹುದು ನಮ್ಮ ಪಕ್ಕದ ಮನೆಯಲ್ಲಿ ವಿದ್ಯುತ್ ಉಪಯೋಗ ಮಾಡಿ ಅಂದರೆ ಮೋಟರ್ನ ಸಹಾಯದಿಂದ ನೀರು ತೆಗೆಯುತ್ತೇವೆ ತೆಗೀತಾರೆ ಮೋಟರ್ ಇದ್ದರೆ ಒಂದು ದೊಡ್ಡ ಸಹಾಯ ಅಂದರೆ ಯಾವ್ದು ಯಾವುದೇ ರೀತಿಯ ಮಾನವನ ಸಹಾಯ ಬೇಕಂತಿಲ್ಲ ಒಂದು ಕೇವಲ ಬಟನಿಂದ ನಾವು ನೀರನ್ನು ಎಲ್ಲಿಗೆ ಬೇಕು ಅಲ್ಲಿ ಹಾಕಿ ನೀರನ್ನು ಬಾವಿಯಿಂದ ಬೇಗನೇ ತೆಗೆಯಬಹುದು ಹಾಗೆಯೇ ಸಮಯ ಕೂಡ ಉಳಿಯುತ್ತೆ ವಿದ್ಯುತ್ತಿನ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೆ ಆದರೆ ಬೇಗನೆ ನೀರನ್ನು ನಾವು ಉಪಯೋಗಿಸಬೌದು ಆದರೆ ಕೆಲವೊಮ್ಮೆ ಕರೆಂಟ್ ಇಲ್ಲದಾಗ ಮಾತ್ರ ಕಷ್ಟ ಆಗುತ್ತೆ ಅಂತ ಹೇಳಬೌದು ಅದಕ್ಕೋಸ್ಕರ ಮನೆಯಲ್ಲೇ ಬಾವಿಯ ಮೇಲೆ ಯಾವಾಗಲೂ ಒಂದು ನೀರು ಎತ್ತುವ ಹಗ್ಗ ಇರಲೇಬೇಕು